ಕೋವಿಡ್ ಟೈಮ್ ನೆನೆಸ್ಕೊಂಡ್ರೆ ಹೆದರಿಕೆ ಆಗುವಂಥ ಪರಿಸ್ಥಿತಿ ಬಂದ್ಬಿಟ್ಟಿತ್ತು ಯಾಕಂದ್ರೆ ಯಾರಿಗಾದರೂ ಕೋವಿಡ್ ಆಗೈತಿ ಅಂದು ಬರೀ ಮಸ್ಕಿರಿಗೆ ಅಂದ್ರೂ ಅವ್ಲಿಂತ್ರ್ ಜನಗಳು ದೂರ ಓಡಿ ಹಾಗೆ ಓಡಿ ಹೋಗಿ ಬಿಡ್ತಿದ್ರು ಅವ್ರ ಕಡೆ ಯಾವನೂ ನಿಂದಿರ್ತಿದಿದ್ದಿಲ್ಲ ಅಷ್ಟು ಪರಿಸ್ಥಿತಿ ಬಂದ್ಬಿಟ್ಟಿತ್ತು ಅಂಥ ಕೆಟ್ಟ ಪರಿಸ್ಥಿತಿ ಬಂದ್ಬಿಟ್ಟಿತ್ತು ಜಗತ್ತಿಗೆ ಕೋವಿಡ್ ರೋಗ ಅನ್ನೋದು ಏನಾಗಿಬಿಟ್ಟಿತ್ತು ಅಂದ್ರೆ ಯಾರಿಗೂ ಬಂತಂದ್ರೆ ಸಾಕು ಅವ್ರ್ಲಿಂದ್ರ ಅವ್ರ ಮನೆಲಿಂತ ಆತು ಅವ್ರ ಊರ್ಲಿಂತ್ರ ನಾವು ಬಿಟ್ಟಿದ್ರೆ ರಗಡ್ ಮಂದಿ ಹೋಗಿ ಬಿಟ್ಟಿದ್ರು ಅಂಥ ಕೆಟ್ಟ ಪರಿಸ್ಥಿತಿ ಬಂದು ಬಿಟ್ಟಿತ್ತು ಅದೂ ಅಲ್ಲದೆ ಸಣ್ಣ ಸಣ್ಣ ಹುಡುಗರಿಗೆಲ್ಲ ಅದಾದ ಎಷ್ಟು ತ್ರಾಸು ಆಗೈತಿ ಅವ್ರ ಮನೆ ಮಂದಿಗೆಲ್ಲ ಯಾಕಂದರೆ ಅವ್ರ ಬ್ಯಾರೆ ಕಡಿಗೆ ಇಡ್ತಿದ್ರು ಇವ್ರ ಫ್ಯಾಮ್ಲಿನೇ ಬೇರೆ ಕಡೆಗೆ ಇರ್ತಿತ್ತು ಮನೆ ಮಂದಿಗೆಲ್ಲ ಬಿಟ್ಟು ಹೆಂಗೆ ಇರ್ತಿದ್ದರು ಕ್ವಾರಂಟೈನೊಳಗೆ ಅನ್ನೋದು ಯೋಚನೆನೂ ಮಾಡ್ಕೋಕ್ಕೆ ಆಗಂಗಿಲ್ಲ ಅಂತ ಸಂಕಷ್ಟದ ಪರಿಸ್ಥಿತಿ ತೊಗೊಂಬಂದ್ಬಿಟ್ಟಿತ್ತು ಅವಾಗ ಅಂಥ ಟೈಮೊಳಗೆ ಅಂತೂನು ಮಾಸ್ಕ್ ಎಲ್ಲ ಹಾಕೊಂಡು ಅಡ್ಡಾಡುವಾಗ ಏನಾದರೂ ಹೊರಗೆ ಎಮರ್ಜನ್ಸಿ ಸಿಚುವೇಶನ್ ಬಂದಾಗ ನಾವು ಹೊರಗೆ ಬಂದಾಗ ಪ್ರತಿ ಒಂದು ರೋಡ ಪ್ರತಿ ಒಂದು ಗಲ್ಲಿಗಳಲ್ಲೂ ಎಂಥ ಖಾಲಿ ಕಾಣಿಸ್ತೈತೆ ಅಂತ ಅಂದ್ರೆ ಅಷ್ಟು ಖಾಲಿ ಕಾಣಿಸ್ತಿತ್ತು ಅಂಥ ಪರಿಸ್ಥಿತಿ ಒಳಗೆ ಒಬ್ರ್ಗೆ ಒಬ್ರು ಯಾರು ಆದಾರ ಆಗಲಿಲ್ಲ ಯಾಕಂದ್ರೆ ಅಷ್ಟು ಜನಗಳು ಭಯ ಪಡ್ತಿದ್ರು ಅಂದ್ರೆ ಎಲ್ಲಿ ನಾವು ಅವ್ರಿಗೆ ಹೆಲ್ಪ್ ಮಾಡಕ್ಕೆ ಹೋಗಿ ನಮಗೂ ಅದು ಅಂತ ಹೇಳಿ ದೂರ ಸರೀತಿದ್ರು ಅಂಥದ್ದು ಮಾನವೀಯತೆನೂ ಮರೆತಂಥ ಟೈಮ್ ಅದು ಯಾರಿಗಾದರೂ ಹೆಲ್ಪ್ ಮಾಡ್ಬೇಕು ಅಂತಂದರೂ ಮುಂಗಡ ನಾವು ಯೋಚನೆ ಮಾಡೋ ಹಂಗೆ ಆಗ್ಬಿಟ್ಟಿತ್ತು ಅದೂ ಅಲ್ಲದೆ ಪ್ರತಿ ಒಂದು ಟೈಮೊಳಗೂ ಡಾಕ್ಟರ್ಸ್ ಬರ್ತಾರಪ್ಪ ಅಂತ ಏನು ರೀ ಪಾಝಿಟಿವ್ ರಿಪೋರ್ಟ್ ಆತುತ ಅಂತ್ಹೇಳಿ ಅಂದಿದ್ರೂ ಯಾವ ಡಾಕ್ಟ್ರೂ ಸಹ ಬಂದು ಯಾರಿಗೂ ಟೆಸ್ಟ್ ಮಾಡಲಿಲ್ಲ ನಮ್ಮ ಏರ್ಯಾ ಕಡೆಗಂತೂ ಒಂದೆರಡು ಪಾಝಿಟಿವ್ ಕೇಸ್ ಬಂದಿತ್ತು ಅಲ್ಲಿ ಡಾಕ್ಟ್ರ್ ಬಂದು ನೋಡ್ತಾರೆ ಅಂತ್ಹೇಳಿ ಅಂತ ಹೇಳಿ ಹೋದ್ರೂ ಯಾರು ಬಂದು ಅವ್ರಿಗೆ ಟ್ರೀಟ್ಮೆಂಟ್ ಕೊಡಲಿಲ್ಲ ಏನೂ ಮದ್ಲಲ್ಲ ಪುಣ್ಯಕ್ಕ ದೇವ್ರ ಪುಣ್ಯಕ್ಕ ಅವ್ರಿಗೆ ಆರಾಮ್ ಆತು ಈಗ ಆರಾಮ್ ಅದಾರ ಅವ್ರು ಇಂಥ ಟೈಮ್ ಒಳಗೆ ಜನಗಳೆಲ್ಲ ಸಿಕ್ಕಾಪಟ್ಟೆ ಹೆದರಿ ಮನೇಲಿಂದ್ ಹೋಗಾಕೂ ಹುಡುಗುರಿಗೆ ಕಳ್ಸಾಕೂ ಮಾತಾಡಕ್ಕೂ ಹೆದರಿ ಸಾಯುವಂಥ ಪರಿಸ್ಥಿತಿ ಬಂದಿತ್ತು ಅಲ್ಲಿ ನಾವು ನಮ್ಮ ಏರ್ಯಾ ಒಳಗೆ ಅಂತೂ ಏನು ಮಾಡ್ಬಿಟ್ಟಿದ್ದೀವಿ ಅಂದ್ರೆ ಕೋವಿಡ್ ಲಾಕ್ಡೌನ್ ಇದ್ದಾಗ ಫುಲ್ ರೋಡ್ ಗೀಡ್ ನಮ್ಮ ಓಣಿಯೆಲ್ಲ ಬಂದು ಮಾಡಿಬಿಟ್ಟಿದ್ವಿ ಆ ಸೈಡ್ ಈ ಸೈಡ್ ಕಟ್ಟಿ ಈ ಕಟ್ಟೆ ರೋಡ್ ಬಂದು ಮಾಡಿಸ್ಬಿಟ್ಟಿದ್ವಿ ಯಾವುದೂ ಸಿಂಗಲ್ ಒಂದು ಸೈಕಲ್ನೂ ಅಡ್ಡಾಡ್ಲಾರ್ದಂಗೆ ಮಾಡಿ ಇಟ್ಟಿ ಇಟ್ಟಿದ್ವಿ ಅದು ಒಂದು ಕೋವಿಡ್ ಪರಿಸ್ಥಿತಿ ಒಳಗೆ ಸ್ಯಾನಿಟೈಝರ್ ಆತು ಮಾಸ್ಕ್ಗಳಿಗೆ ಭಾಳ ಡ ಡಿಮಾಂಡ್ ಆಗ್ಬಿಟ್ಟಿತ್ತು ಅವಾಗ ಮಾಸ್ಕ್ಗಳು ಹಾಕೋದು ಕಂಪಲ್ಸರಿ ಅಂತೇಳಿ ಗೊತ್ತಾಯ್ತು ಮಾಸ್ಕಿನ ರೇಟ್ ಜಾಸ್ತಿ ಮಾಡಿದರು ಸಾನಿಟೈಝರ್ ಹಚ್ಕೊಂಡೇ ಇರ್ಬೇಕು ಅದನ್ನು ಯೂಸ್ ಮಾಡ್ಬೇಕು ಪ್ರತಿ ಒಂದು ಟೈಮೊಳಗೆ ಅಂತ ಹೇಳಿ ಬಂತು ಅದರ ರೇಟ್ ಏರಿಸ್ಬಿಟ್ರು ಹಾಗಾಗಿ ಹೆಂಗೆ ಆಗೋಯ್ತಂದ್ರೆ ಅದ ನಮಗೆ ತೊಗೊಳ್ಳೇ ಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ಅದು ಎಷ್ಟೇ ರೊಕ್ಕ ಇದ್ರೂನು ಸಣ್ಣದು ಬಾಟ್ಲಿ ಸಿಕ್ರೂನು ಸಾಕಾಗಿ ಬಿಟ್ಟಪ್ಪ ಸ್ಯಾನಿಟೈಝರ್ ಅನ್ನೋ ಪರಿಸ್ಥಿತಿ ತೊಗೊಂಬಂದು ಇಟ್ಬಿಡ್ತು ನಮಗೆ ಗೌರ್ಮೆಂಟ್ನವರು ಅವಾಗೆ ಭಾಳ ಅಂದ್ರೆ ಭಾಳ ಮಂದಿ ತ್ರಾಸು ಆತು ಒಂದು ಏನಾದರೂ ಪರಿಚಯ ಮಾಡ್ಬೇಕಂತದ್ರೂ ರೇಷನ್ಗೆ ಆತು ಕಾಯಿ ಪಲ್ಯಗೆ ಎಲ್ಲ ಆತು ಎಲ್ಲಿ ವಾರಕ್ಕೊಮ್ಮೊಮ್ಮೆ ಸಿಗೋ ಕಾಯಿಪಲ್ಯನ ಎಲ್ಲಿ ಸಿಕ್ತಿತ್ತಿ ಅಂತ ಹೀರೆ ಹೋಗಿ ಬಡ ಬಡ ತೊಗೊಂಬಂದು ಒಂದೊಂದು ವಾರಕ್ಕೆ ಹತ್ತತ್ತು ದಿನಕ್ಕೆ ಆಗುವ ಹಂಗೆ ಅರೇಂಜ್ ಮಾಡಿ ಇಟ್ಕೋತಿದ್ರು ನಾವೂ ಹಂಗೆ ಮುಂಚೆಯೇ ತೊಗೊಂಡು ಬಂದು ಇಟ್ಕೊತಿದ್ವಿ ಆದರೆ ಏನೇ ನಮ್ಮ ಓಣಿ ಬಾಜುನೇ ಮಾರ್ಕೆಟ್ ಹಚ್ಚಿದ್ರೆ ವಾರಕ್ಕೊಮ್ಮೆ ಹಾಗಾಗಿ ನಮ್ಗೇನು ಅಷ್ಟು ಕಷ್ಟ ಅನಿಸಲಿಲ್ಲ ಕಾಯಿ ಪಲ್ಯದಾತು ರೇಷನ್ದಾತು ಯಾಕಂದರೆ ಬೇರೆ ಏರ್ಯಾ ಒಳಗೆ ಎಲ್ಲ ಎಷ್ಟು ಸ್ಟ್ರಿಕ್ಟ್ ಇತ್ತು ಅಂತಂದ್ರೆ ಪಾಪ ರಗಡ್ ಮಂದಿಗೆ ಕಾಯಿ ಪಲ್ಯವೂ ಸಿಗಲಾರ್ದೆ ತಿನ್ನಕ್ಕೂ ರೇಷನ್ ಇರ್ಲಾರ್ದಂಗೆ ಆಗ್ಬುಟ್ಟಿತ್ತು ಪ್ರತಿ ಒಂದು ಸ್ಥಳದಲ್ಲಿಯೂ ಪಾಪ ಬಡೂರಿಗೆ ಭಾಳ ಕಷ್ಟ ಆಗೈತೆ ಯಾಕಂದರೆ ದುಡ್ಕೊಂಡು ತಿನ್ನೋರಿಗೆ ಅಂಥ ಟೈಮೊಳಗೆ ಸಹಾರೆನೇ ಇದ್ದಿದಿಲ್ಲ ಅದೂ ಅಲ್ದೆ ಹಿಂಗೆ ನಾವೇ ಅಟ್ ಲೀಸ್ಟ್ ಇದ್ದೋರಾದರೂ ಇದು ಎಷ್ಟು ಆಕೈತಿ ಅಷ್ಟಾದರೂ ಆಜು ಬಾಜೂದವ್ರಿಗೆ ಕೊಟ್ಟು ನೆರವಾಗ್ಬೇಕಂತಾರೆ ಅಂಥ ಟೈಮೊಳಗೆ ಪ್ರತಿ ಒಬ್ಬರೂ ಮಾಡ್ತಾ ಸುಮ್ಮನೆ ಕುಂತಿದ್ರೆ ಈ ಕೋವಿಡ್ ಹೆದ್ರಿಕೆ ಸಂಬಂಧ ನಾವು ನೀವೆಲ್ಲರೂ ಈಗ್ಲೂ ಈಗ ಅದ್ರ ಟೆನ್ಷನ್ ತೊಗೊಳ್ಲಾರದೇ ಇದೇವೆ ಅಂದರೆ ವ್ಯಾಕ್ಸಿನ್ ಸಂಬಂಧ ಕಾಣಿಸ್ತೈತಿ ಎರಡು ಮೂರು ವ್ಯಾಕ್ಸಿನ್ ತೊಗೊಂಡು ಈಗ ಅದು ಕೋವಿಡ್ ಅನ್ನೂದು ಈಗ ನಮಗೆ ಅದು ಹೆದರಿಕಿಲ್ಲ ಯಾಕಂದ್ರೆ ಒಂದು ಸರ್ತಿ ಅಲೆ ಬಂದು ಹೋಗೈತಿ ಎರಡು ಸರ್ತಿ ಅಲೆ ಬಂದು ಹೋದ ಮೇಲೆ ಅದು ಹಿಂಗೆ ಇರ್ತೈತಿಪ್ಪ ನಾವು ಮುನ್ಸೂಚನೆ ತೊಗೊಬೇಕನ್ನೋದು ರಗಡ್ ಮಂದಿ ತಲೆ ಒಳಗೆ ಬಂದುಬಿಟ್ಟೈತಿ ಭಾಳ ಜನ ಏನು ಮಾಡ್ತಾರೆ ಈಗ ಫಸ್ಟಿನಂಗೆ ಭಯ ಪಡಕ್ಕ ಹೋಗಂಗಿಲ್ಲ ಯಾಕಂದ್ರೆ ವ್ಯಾಕ್ಸಿನ್ ತೊಗೊಂಡೋರು ಅದಾರ ಅದು ಬಂದ್ರೆ ಹೆಂಗೆ ನಮ್ಮ ತನಕ ನಾವು ಪ್ರೊಟೆಕ್ಷನ್ ತೊಗೊಬೇಕು ಅನ್ನೋದೈತಿ ನಮಗೆ ನಾವು ಹೆಂಗೆ ಕೇರ್ ಮಾಡ್ಕೋಬೇಕು ಅನ್ನೋದೈತಿ ಅದೂ ಅಲ್ಲದೆ ನಮ್ಗೆ ಅದು ಆದ್ರೂ ಏನೂ ಆಗಂಗಿಲ್ಲಪ್ಪ ಅಂಥ ರೀತಿ ಒಳಗೆ ಒಂದನೇ ಸರ್ತಿ ಹೊಡೆತ ಬಿದ್ದಾಗ ಎಷ್ಟು ತ್ರಾಸು ಆಗಿತ್ತು ಮತ್ತು ಆಗಂಗಿಲ್ಲ ನಮ್ಗೆ ಅನ್ನೋದು ಗೊತ್ತೈತೆ ಅವರಿಗೆ ಹಾಗಾಗಿ ಈಗ ಮತ್ತೆ ಅಂಥದ್ದು ಏನೂ ಮಾಡಂಗಿಲ್ಲ ಏನೂ ಭಯ ಪಡಂಗಿಲ್ಲ ಅನ್ನೋದು ನನಗೆ ಅನಿಸ್ತೈತಿ ಈ ಕೋವಿಡ್ ಕೋವಿಡ್ ಬಂದೈತಿ ಬಂದೈತಿ ಅಂತ ಹೇಳಿ ಅಂತಾರೆ ಅದು ದೇವ್ರಿಗೇ ಗೊತ್ತಪ್ಪ ಪರಮಾತ್ಮನ್ಗೆ ಅದೇನೇ ಆದ್ರೆ ಕೋವಿಡ್ ಆದಾಗ ಸಿಕ್ಕಾಪಟ್ಟೆ ಭಾಳ ಮಂದಿಗೇನೂ ಹಾನಿ ಆಗಿಲ್ಲ ನಮ್ಮ ಹುಬ್ಬಳ್ಳಿ ಧಾರ್ವಾಡಿಗೆ ಸಾಕಷ್ಟು ಕೋವಿಡ್ ಅಕಸ್ಮಾತ್ ಏನಾದರೂ ನಮ್ಗೆ ಅನಿಸ್ತೈತಿ ಬಾ ಬಾ ಅಂತ ಅನ್ಸಿದ್ರೂ ಹೋಗಿ ಡಾಕ್ಟ್ರಿಗೆ ತೋರಿಸಿ ಬಡ ಬಡ ಟ್ರೀಟ್ಮೆಂಟ್ ತೊಗೊಂಡು ಜಲ್ದಿ ಆರಾಮ್ ಆದರು ಅದು ಆದೋರಿಗೂ ಚಲೋ ಉಳ್ಕಿದವ್ರಿಗೂ ಚಲೋ ಯಾಕಂದ್ರೆ ಸಣ್ಣ ಸಣ್ಣ ಮಕ್ಕಳು ಇದ್ದೋರ ಮನೆ ಇದ್ದೇ ಇರ್ತೈತಿ ಅದು ಯಾರು ಎಂಥೋರು ಮನ್ಯಾಗಾದ್ರೂ ಒಂದಿಲ್ಲ ಇವುಗಳು ಸಣ್ಣ ಹುಡುಗರು ಇದ್ದೇ ಇರ್ತಾರೆ ಹಾಗಾಗಿ ಮಕ್ಳ ಸಂಬಂಧಾರೆ ನಾವು ಫಸ್ಟ ಪ್ರೊಟೆಕ್ಷನ್ ತೊಗೊಂಡು ಕಾಳಜಿ ಮಾಡೋದು ಒಳ್ಳೇದು ನಮ್ಮ ಸಂಬಂಧನೂ ಆತು ನಮ್ಮ ನಂಬ್ಕೊಂಡೇನ ಭಾಳ ಮಂದಿ ಇರ್ತಾರೆ ನಮ್ಮ ಹಿಂದೆ ನನಗೂ ನಾಲ್ಕು ಮಂದಿ ಹೆಣ್ಣು ಮಕ್ಳು ಇದಾರೆ ಅವ್ರ ಸಂಬಂಧ ಆದರೂ ನಾ ಕೇರ್ ಮಾಡ್ಕೊತ ನನ್ನ ಹೆಲ್ತ್ ತೋರಿಸ್ಕೊಂತ ಇರ್ಬೇಕನ್ನೋದು ನನ್ನ ತಲೆ ಒಳಗೆ ಭಾಳ ಐತಿ ಅದನ್ನು ಪ್ರತಿಯೊಬ್ರೂನು ಪಾಲಿಸ್ಬೇಕು ಅನ್ನೋದು ಅಷ್ಟೇ ನಮ್ಮ ಆಜು ಬಾಜು ಇದ್ದವರ್ದಾತು ಕೋವಿಡ್ ಟೈಮ್ ಒಳ್ಗೆ ನಾವು ಇರೋ ಕೈಲಿಂದ್ರೆ ಹೆಲ್ಪ್ ಮಾಡುವಂಥ ಪರಿಸ್ಥಿತಿ ಒಳಗೆ ಇದ್ದಿದಿಲ್ಲ ಯಾಕಂದ್ರೆ ನಮ್ಮ ಕಡೆಗೆ ಇದ್ರೆ ನಾವು ಹೆಲ್ಪ್ ಮಾಡ್ಬೌದು ನಮ್ಮ ಕಡೆಗೆ ಇಲ್ಲಂದಿದ್ರೆ ನಾನು ಹೆಂಗೆ ಬ್ಯಾರೆದವರ್ಗೆ ಹೆಲ್ಪ್ ಮಾಡಕ್ಕಾಕ್ಕೈತಿ ಹಾಗಾಗಿ ಈಗ ಮತ್ತೆ ಅಕಸ್ಮಾತ್ ಕೋವಿಡ್ ಅಲೆಗಳು ಬಂದ್ರೂ ಅದನ್ನು ಎದುರಿಸಿ ನಿಲ್ಲುವಂಥ ತಾಕತ್ತು ನಮ್ಗೆ ಎಲ್ಲರಿಗೂ ಐತಿ ಅಂತ ಅನ್ಕೊಂಡೆನೆ ನಾನು ಅದೂ ಅಲ್ಲದೆ ಅದೇನೂ ಅಷ್ಟು ವ್ಯಾಕ್ಸಿನ್ ಸಂಬಂಧ ನಮ್ಗೆ ತ್ರಾಸು ಆಗಂಗಿಲ್ಲ ಆಮೇಲೆ ಅವಾಗಂತೂ ಆದಾಗ ಆಜು ಬಾಜು ಅಲ್ಲೊಂದು ಸೌಂಡ್ ಕೇಳಿದರೆ ಸಾಕು ಹೆದರಿ ಓಡೋಗ್ಬೇಕು ನಾವು ಮನ್ಷ್ರು ಹಂಗೆ ಅಂತ ತಲೆ ಕೆಡಿಸ್ಬಿಟ್ಟಿತ್ತು ಅದೆಲ್ಲ ಕೋವಿಡ್ ಅದಕ್ಕೆ ಅಂಜಿ ಹೆಂಗೆ ಮನ್ಯಾಗ ಸುಮ್ನೆ ಕುಂದುರ್ತಿದ್ವಿ ಟಿವಿ ಮುಂದೆ ಅಂತಂದ್ರೆ ಎಂಥ ಟೈಮ್ ಒಳಗೂ ಎಲ್ಲರೂ ಕೂಡಿ ಮನ್ಯಾಗ ಕುಂತಿದ್ರು ಕುಂತಿದ್ದಿಲ್ಲಂತ ಎಂಥ ಫಂಕ್ಷನ್ ಬಂದ್ರೂ ಎಲ್ಲಿ ಯಾರು ಸತ್ರೂ ಕೂಡ್ಲಾರ್ದೆ ಜನಗಳೆಲ್ಲರೂ ಮನೆಯಾಗ ಸುಮ್ನೆ ಮುಚ್ಕೊಂಡು ಕುಂದ್ಬಿಟ್ಟಿದ್ರು ಅಂಥ ಪರಿಸ್ಥಿತಿ ಬಂದಿತ್ತು ಯಾವುದೂ ವಾಕ್ ಹೋಗಂಗಿಲ್ಲ ಹೊರಗೆ ಮನೆಯಾಗ ಕಂಡೀಷನ್ ಕುಂದ್ರೇ ಬೇಕಿತ್ತು ಅವ್ರು ಹಾಗಾಗಿ ಮಂದಿಗೆ ಖುಷಿ ಭಾಳ ಆಗೈತೆ ಅಂತ ಅಂದ್ರೆ ಅದರ ಸಂಬಂಧ ಇವತ್ತು ಎರಡು ನಿಮ್ಷ ಕುಂತು ಮಾತಾಡಲಾರ್ದವರೆಲ್ಲ ಅವಾಗ ಅವಮಾನ ಆದಾಗ ಮನೆಲಿದ್ರು ಒಂದು ಐದು ನಿಮ್ಷ ಹೊರಗೆ ಹೋಗಲಾರದಂಥ ಪರಿಸ್ಥಿತಿ ಬಂದಾಗ ಸುಮ್ಮನೆ ಮನೆಯಾಗ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ಮನ್ಯಾಗಿಂದ ಸಂಕಷ್ಟ ಆಗು ಅರ್ಥ ಮಾಡ್ಕೊಂಡು ಮನ್ಯಾಗ ಏನೋ ಕೆಲಸ ಏನು ಆಗ್ತೈತಿ ಜವಾಬ್ದಾರಿ ಏನೇನೋ ಇರ್ತೈತಿ ಅನ್ನೋದು ಅರ್ಥ ಮಾಡ್ಕೊಂಡು ಈಗ ತಿಳ್ಕೊಂಡು ಸುಧಾರ್ಸ್ಕೊಂಡು ಗಂಡು ಮಕ್ಳು ಅನಿಸ್ತೈತಿ ಯಾಕಂದರೆ ಬೆಳಗ್ಗೆಯಿಂದಲೂ ರಾತ್ರಿ ಮಟ ಹೆಣ್ಮಕ್ಳು ಕೆಲಸ ಕೋವಿಡ್ ಬಂದರೂ ಏನೂ ನಿಂತಿಲ್ಲ ಇನ್ನು ಗಂಡ್ ಮಕ್ಕಳು ವರ್ಕ್ ಫ್ರಮ್ ಹೋಮ್ ಇತ್ತು ಹೆಣ್ಣು ಮಕ್ಳಿಗೇನೂ ವರ್ಕ್ ಫ್ರಮ್ ಹೋಮ್ ಇಪ್ಪತ್ತ್ನಾಲ್ಕು ತಾಸೂ ಮುನ್ನೂರ ಅರ್ವತ್ತೈದು ದಿನಗಳೂನು ಇದ್ದೇ ಇರ್ತೈತಿ ಅಂದಾಗ ಹೆಣ್ಣು ಮಕ್ಳದ್ದು ಸಂಕಷ್ಟ ಏನು ಅನ್ನೋದು ಅವಾಗೂ ಅವ್ರಿಗೆ ಗೊತ್ತಾತು ಮನೆ ಒಳಗೆ ಪ್ರತಿ ಒಂದು ಕೆಲಸಕ್ಕೂ ಗಂಡ್ ಮಕ್ಳು ಸಾಥ್ ಕೊಡಕುಂತ್ರು ಅದೂ ಆಮೇಲೆ ಆತು ಹುಡುಗುರಿಗೆ ಸಂಭಾಳಿಸ್ತಾ ಕುಂತ್ರೆ ಅವ್ರಿಗೂ ಒಂದು ಜವಾಬ್ದಾರಿ ಅಂತ ಹೇಳಿ ಇದು ಗೊತ್ತಾಗಕೊಂತಿತ್ತು ಮಕ್ಕಳಿಗೆಲ್ಲ ಆಟ ಆಡಿಸ್ಕೊಂಡು ಕುಂತು ನಮ್ಮಂಥ ಹೆಣ್ಣು ಮಕ್ಳಿಗೆ ಸ್ವಲ್ಪ ಕೆಲಸ ಕಮ್ಮಿ ಮಾಡಿದ್ರೆ ಆ ಟೈಮೊಳ ಹಾಗಾಗಿ ಏನು ಖುಷಿ ಅಂದ್ರೆ ಕೋವಿಡ್ ಬಂದಿದ್ದು ಎಷ್ಟು ಕೆಟ್ಟ ಪರಿಸ್ಥಿತಿ ತಂದಿತು ಹಂಗೇ ಒಂದು ಮನೆಯೊಳಗೆ ಎಂಥ ಕೆಟ್ಟ ಜಗಳ ಆದಾಗೂನು ಮಾತು ಬಿಟ್ಟೋರುನೂ ಕುಂತು ಮಾತಾಡುವಂಥ ಪರಿಸ್ಥಿತಿ ಇತ್ತು ಒಳ್ಳೆ ಪರಿಸ್ಥಿತಿ ತೊಗೊಂಬಂದು ಕೊಟೈತೆ ಅದು ಅಂಥದ್ದು ಕೋವಿಡ್ಲಿಂತ ಎಷ್ಟು ಲಾಭ ಆಗಿತ್ತು ಅದ್ರುಕ್ಕಿಂತ್ರ ಮೋಸ್ಟ್ಲಿ ಜಾಸ್ತಿ ಕಷ್ಟವೂ ಆಗೈತಿ ಆದ್ರೆನು ಒಂದು ನಿಮಿಷನೂ ಬಿಡ್ಲಾರ್ದಂಗೆ ಎಲ್ಲಾರ ಜೊತೆನೂ ಆರಾಮ ಕುಂತು ಮಾತಾಡ್ಕೊಂತಿದ್ದಿದ್ದು ನಮ್ಮ ಭಾಳ ಖುಷಿ ಆವಾಗ ಆಮೇಲೆ ಮತ್ತೇನು ಹೇಳ್ಬೇಕು ಅಂತಂದ್ರೆ ನಾನು ಆತು ನಮ್ಮ ಮನ್ಯಾಗ ಅವ್ರು ಎಲ್ಲಾರದೂ ಕೋವಿಡ್ ಮುಗುದು ಮೇಲೆನೆ ಹೊರಗೆ ಹೋಗ್ಬೇಕಂದ್ರ್ ಕಂಪಲ್ಸರಿ ಮಾಸ್ಕ್ಗಳು ಸ್ಯಾನಿಟೈಝರ್ ಇಟ್ಕೊಂಡು ಅಡ್ಡಾಡುವಂಥ ಪರಿಸ್ಥಿತಿ ತಂದು ಇಟ್ಟ್ಬಿಡ್ತತ್ತು ಎಲ್ಲ ಮುಗಿದೈತಿ ಅಂದ್ರೂ ಮನ್ಸೊಳಗೆ ಇದಿದ್ದು ಹೆದ್ರಿಕೆ ಹೋಗಾಕ ಒಲ್ಲೆ ಅಂತದೆ ಹಂಗೆ ಕಳ್ಕೊಂ ಕುಂತು ಬಿಡ್ತು ಅಲ್ಲಿ ಇಲ್ಲಿ ಧರ್ಮಸ್ಥಳಕ್ಕೆ ಎಲ್ಲ ಕಡೆಗೂ ಹೋಗ್ಬಂದ್ವಿ ಆದರೆ ಅಲ್ಲಿ ರೂಲ್ಸ್ ಭಾಳ ಆತು ದೊಡ್ಡ ದೊಡ್ಡ ಧರ್ಮಸ್ಥಳದ್ದು ಗುಡಿಗಳದ್ದು ಎಲ್ಲ ದೇವಸ್ಥಾನ್ದೊಳಗಿಂದು ನಡಕ್ಕ ಗ್ಯಾಪ್ ಗ್ಯಾಪ್ ಬಿಟ್ಟು ಬಿಟ್ಟು ಬಿಟ್ಟು ನಮ್ಮದು ದೊಡ್ಡ ಆಗ್ಬಿಡ್ತು ಮತ್ತು ಪಾಳಿಯೊಳಗೆ ನಿಂತು ತಾಸು ತಾಸು ಇಲ್ಲೇ ನಿಂತು ದೇವ್ರ ದರ್ಶನ ಮಾಡಿ ಬಂದ್ವಿ ನಾನು ನಮ್ಮ ಮನ್ಯಾಗಿನವ್ರು ಎಲ್ಲರೂ ಹೋಗಿ ಅಂದ್ರೂ ಅದು ಹೀಗೆಲ್ಲ ಕೋವಿಡ್ ಆಗೈತಿಪ್ಪ ನಮ್ಮ ಪ್ರಪಂಚದೊಳಗೆ ಇಂಥ ಪರಿಸ್ಥಿತಿ ಬಂದು ಹೋಗೈತಿ ಅನ್ನೋದು ಅಚ್ಚರಿ ಆಗ್ಬಿಟೈತೆ ಅಂಥದ್ದು ಪವಾಡ ಆದಂಗೆ ಆಗಿಬಿಟ್ಟೈತಿ ಎಲ್ಲರಿಗೂ ನಡುಕ್ಕ ಏನು ಮಾಡಕ್ಕೂ ಆಗಂಗಿಲ್ಲ ಪುಣ್ಯ ಕೋವಿಡ್ ಹೋದ್ರೆ ಸಾಕಾಗಿಬಿಟ್ಟೈತಿ